ಏಳು ಸಾವಿರದ ಆರುನೂರ ಎಂಬತ್ಮೂರು ಎಂಬತ್ತು ಸಾವಿರದ ಏಳುನೂರ ಎಂಬತ್ತೈದು ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೇಳು ಐದು ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ಎಂಬತ್ತು ಎಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರ ನಲವತ್ತು